ಲಾಕ್ಡೌನಲ್ಲಿ ಎಲ್ಲರು ಮನೆಯಾಗೆ ಇದ್ವಿ ಹೊರಗಡೆ ಹೋಗೋಕೆ ಅವಕಾಶ ಇದ್ದಿದ್ದಿಲ್ಲ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿದ್ವು ಏನನ ತಿನ್ಬೇಕಂದರೆ ಅವಕಾಶ ಇದ್ದಿದ್ದಿಲ್ಲ ನಮಗೆ ಮನೇಲಿ ಎಲ್ಲ ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ತಿದ್ವಿ ಯೂಟ್ಯೂಬ್ ನೋಡಿ ಫೋ ಟಿವಿ ನೋಡಿ ಎಲ್ಲ ಮಾಡ್ಕೊಂಡು ತಿಂತಿದ್ವಿ ಬೆಳಗ್ಗೇ ಒನ್ ಟಿಫನು ದೋಸೆ ಪಡ್ಡು ಇಡ್ಲಿ ಉಪ್ಪಿಟ್ಟು ಆ ಥರ ಎಲ್ಲ ಮಾಡ್ಕೊಂಡು ತಿಂತಿದ್ವಿ ಮತ್ತು ಮಧ್ಯಾಹ್ನ ಊಟ ಅನ್ನ ಸಾಂಬಾರು ಮೊಸ್ರು ಹಪ್ಳ ಎಲ್ಲ ತಿಂತಿದ್ವಿ ಸಾಯಂಕಾಲ ಸ್ನಾಕ್ಸು ಮಂಡಳ ಪಾನಿಪುರಿ ಪಾನಿಪುರಿನರ ಹೊರ್ಗಡೆ ಹೋಗೋಕ್ ತಿನ್ನೋಕ್ ಹೊರ್ಗಡೆ ಹೋಗಿ ತಿನ್ನೋಕ್ ಚಾನ್ಸ್ ಇಲ್ಲ ಅದಕ್ಕೆ ರೆಡಿಮೆಂಟ್ ತಗೊಂಡು ಮನೇಲಿ ಪೂರಿ ಹುರ್ಕೊಂಡು ಪಾನಿ ತಯಾರು ಮಾಡ್ತಿದ್ದೀವಿ ಕುದಿನಾ ಕೊತಂಬ್ರಿ ಮೆಣ್ಶಿನ್ ಕಾಯಿ ಅಲ್ಲ ಮೆಣಸು ಮಿಕ್ಸಿಗೆ ಹಾಕಿ ಪಾನಿ ತಯಾರು ಮಾಡ್ತಿದ್ವಿ ಮತ್ತು ಸ್ವೀಟು ಅದಕ್ಕೆ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಿದೀವಿ ಮತ್ತು ಗೋಬಿ ಕಚೋರಿ ಒನ್ ಚುರು ಮುರಿ ಎಲ್ಲ ಮಾಡ್ಕೊಂಡು ತಿಂತಿದೀವಿ ಮತ್ತು ನೈಟ ಡಿನ್ನ ಅನ್ನ ಸಾಂಬಾರು ರೊಟ್ಟಿ ಪಲ್ಯ ಚಪಾತಿ ಮೊಸರು ಎಲ್ಲ ತಿಂತಿದ್ವಿ ಮತ್ತು ಯೂಟ್ಯೂಬಲ್ಲಿ ನೋಡಿ ರೆಸಿಪೀಸ್ ಎಲ್ಲ ಚಾ ನೋಡಿ ಮಾಡ್ತಿದ್ವಿ ಹೊರಗಡೆ ಹೋಗ್ಬೇಕಂದ್ರೆ ಅವ್ಕಾಶ ಇಲ್ಲ ಮನೇಗ ಮಧ್ಯಾಹ್ನ ಆವಾಗ ಬಿಸಿಲು ಜಾಸ್ತಿ ಲಾಕ್ಡೌನ್ನಲ್ಲಿ ಶರಬತ್ತು ಮಜ್ಜಿಗೆ ಜ್ಯೂಸು ಎಲ್ಲ ಮಾಡ್ತಿದ್ವಿ ಮತ್ತು ದೋಸೆ ಮಾಡಬೇಕಂದ್ರೆ ಒಂದಿನ ಮುಂಚೆ ಅಕ್ಕಿ ನೆನೆ ಹಾಕಿ ಮತ್ತು ಉದ್ದಿನ ಬೇಳೆ ಅವಲಕ್ಕಿ ಎಲ್ಲ ನೆನೆ ಹಾಕಿ ಮತ್ತು ಮಿಕ್ಸಿಗೆ ಹಾಕಿ ಒಂದು ದಿನ ನೆನೆ ಇಟ್ಟು ದೋಸೆ ಮಾಡ್ಕೊತಿದ್ವಿ ಚಟ್ನಿ ಚಟ್ನಿ ಯೂಟ್ಯೂಬ್ ನೋಡಿ ಮಾಡ್ತಿದ್ವಿ ಮತ್ತು ಅದಕ್ಕೆ ಆಲೂಗಡ್ಡೆ ಪಲ್ಯ ಕೆಂಪು ಚಟ್ನಿ ಇಡ್ಲಿ ಇಡ್ಲಿ ಅವಲಕ್ಕಿ ಒಗ್ಗರ್ಣೆ ಉಪ್ಪಿಟ್ಟು ಮತ್ತು ಉಪ್ಪಿಟ್ಟು ಉಪ್ಪಿಟ್ಟು ತಯಾರು ಮಾಡಬೇಕಂದ್ರೆ ಉಪ್ಪಿಟ್ಟು ರವೆ ಹಸಿಮೆಣ್ಶಿನ್ಕಾಯ್ ಉಳ್ಳಾಗಡ್ಡೆ ಉದ್ದಿನ ಬೇಳೆ ಎಣ್ಣೆ ಎಲ್ಲ ಮಾಡ್ತಿದ್ವಿ ತುಂಬ ಚೆನ್ನಾಗ್ ಆಗ್ತಿತ್ತು ನಮ್ಮ ಅಪ್ಪ ತುಂಬ ನಮ್ಮ ಅಪ್ಪ ಅಮ್ಮ ತುಂಬ ಇಷ್ಟ ಪಟ್ಟು ತಿಂತಿದ್ರು ನಾನು ಮಾಡಿದರೆ ನಮ್ಮ ಅಮ್ಮಂಗಂದರೆ ಅವಲಕ್ಕಿ ಒಗ್ಗರಣೆ ಅಂದರೆ ತುಂಬ ಇಷ್ಟ ಅದು ಮಾಡ್ಕೊಡ್ತಿದ್ದೆ ಆವ ಲಾಕ್ಡೌನ್ನಲ್ಲಿ ನಮ್ಮ ಅಪ್ಪಗೆ ದೋಸೆ ಅಂದರೆ ತುಂಬ ಇಷ್ಟ ಅದನ್ನು ಮಾಡ್ಕೊಡ್ತಿದ್ದೆ ತುಂಬ ಇಷ್ಟಪಟ್ಟು ತಿಂತಿದ್ರು ಇಬ್ಬರು ಮತ್ತು ನನಗೆ ಇಡ್ಲಿ ಅಂದರೆ ಇಷ್ಟ ಇಡ್ಲಿ ಮಾಡ್ಕೊಂಡು ತಿಂತಿದ್ದೆ ಮತ್ತು ನಮ್ಮ ಮನೇಲಿ ನಮ್ಮ ಅಜ್ಜಿ ಇರ್ತಿದ್ರು ಅವ್ರಿಗೆ ಕೇಳಿದೆಲ್ಲ ಮಾಡ್ಕೊಡ್ತಿದ್ದೆ ಲಾಕ್ಡೌನ್ನಲ್ಲಿ ಪಾಪ ವಯಮ್ ಮನೇಲೆ ಇರ್ತಿದ್ರು ಅವರು ಎಲ್ಲಿಯು ಹೊರಗಡೆ ಹೋಗಾಕಿಲ್ಲ ಅದ್ಕೆ ಅವ್ರು ಕೇಳಿದೆಲ್ಲ ಮಾಡ್ಕೊಡ್ತಿದ್ದೆ ನಮ್ಮ ಅಜ್ಜಿಗೆ ರೊಟ್ಟಿ ಕಾಳು ಅಂದರೆ ತುಂಬ ಇಷ್ಟ ನಮ್ಮ ಅಜ್ಜಿಗೆ ರೊಟ್ಟಿ ಸುಟ್ಟು ಕೊಡ್ತಿದ್ದೆ ಕಾಳು ಮಾಡ್ಕೊಡ್ತಿದ್ದೆ ಪಲ್ಯ ಅವರು ತುಂಬ ಇಷ್ಟಪಟ್ಟು ತಿಂತಿದ್ರು ಮತ್ತು ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಚಪಾತಿ ಮುದ್ದೆ ಅನ್ನ ಸಾಂಬಾರು ಆ ಥರ ಎಲ್ಲ ಆ ಥರ ಎಲ್ಲ ಇಷ್ಟ ಅವರಿಗೆ ಆ ಥರ ಎಲ್ಲ ಮಾಡಿ ಕೊಡ್ತಿದ್ದೆ ತುಂಬ ಇಷ್ಟಪಟ್ಟು ತಿಂತಿದ್ರು ಮತ್ತು ನಮ್ಮ ಅಪ್ಪಗೆ ಇನ್ನು ಸ್ನಾಕ್ಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಪಾನಿಪುರಿ ಗೋಬಿ ಕಚೋರಿ ಮಂಡಳ ಆ ಥರ ಎಲ್ಲ ಮನೆಯಾಗೆ ತಯಾರು ಮಾಡಿ ನಮ್ಮ ಅಪ್ಪಗೆ ಕೊಡ್ತಿದ್ದೆ ನಮ್ಮ ಅಮ್ಮಕೂಡ ತುಂಬ ಇಷ್ಟ ನಮ್ಮ ಅಮ್ಮ ಕೂಡ ತುಂಬ ಇಷ್ಟ ಪಟ್ಟು ತಿಂತಿದ್ರು ಎಲ್ಲ ಮನೇಲೆ ಮಾಡ್ಕೊಡ್ತಿದ್ವಿ ಲಾಕ್ಡೌನ್ನಲ್ಲಿ ಹೊರ್ಗಡೆ ಹೋಗೋಕ್ ಅವಕಾಶ ಇದ್ದಿದ್ದಿಲ್ಲ ಅದಕ್ಕೆ ಮನೇಲೆ ಎಲ್ಲ ತಯಾರು ಮಾಡಿ ಎಲ್ಲರೂ ತಿಂತಿದ್ವಿ ತುಂಬ ಇಷ್ಟಪಟ್ಟು ತಿಂತಿದ್ವಿ

ಮತ್ತು ನೈಯಾ ಮತ್ತು ನೈಟ್ ಎಲ್ಲಾರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವಿ ಎಲ್ಲರೂ ಚೆನ್ನಾಗ್ ಊಟ ಮಾಡ್ತಿದ್ವಿ ನಮ್ಮ ಅಪ್ಪ ಅಮ್ಮ ನಾನು ನಮ್ಮ ಅಜ್ಜಿ ಅವ್ರಿಗೆ ಏನೇನು ಇಷ್ಟ ಎಲ್ಲ ಮಾಡ್ಕೊಡ್ತಿದ್ದೆ ರೊಟ್ಟಿ ಪಲ್ಯ ಕಾಳು ಅನ್ನ ಸಾಂಬಾರು ಮೊಸರು ಮೊಸರನ್ನ ಆ ಥರ ಎಲ್ಲ ಮಾಡ್ಕೊಡ್ತಿದ್ವಿ ಚೆನ್ನಾಗ್ ಎಲ್ಲರು ಊಟ ಮಾಡ್ತಿದ್ವಿ ನನಗ್ ಇಡ್ಲಿ ಅಂದರೆ ತುಂಬ ಇಷ್ಟ ಇಡ್ಲಿನ ಫಸ್ಟ್ ಒಂದು ದಿನ ಮುಂಚೆಗೆ ಇಡ್ಲಿ ರವೆ ನೆನೆ ಹಾಕಿ ಉದ್ದಿನ ಬೇಳೆ ನೆನೆ ಹಾಕಿ ಉದ್ದಿನ ಬೇಳೆ ಮಿಕ್ಸಿಗೆ ಹಾಕೊಂಡು ಅವೆರಡು ಮಿಕ್ಸ್ ಮಾಡಿ ಒಂದು ದಿನ ನೆನೆ ಇಟ್ಟು ಬೆಳಗ್ಗೆ ಮುನ್ ಮತ್ತು ತಿರ್ಗ ಮರುದಿನ ಇಡ್ಲಿ ಮಾಡಿ ಅದಕ್ಕೆ ಚಟ್ನಿ ಸಾಂಬಾರು ಅವೆಲ್ಲ ಮಾಡ್ತಿದ್ದೆ ಅದು ಚೆನ್ನಾಗ್ ಆಗ್ತಿದ್ವು ಎಲ್ಲರು ತಿಂತಿದ್ರು ಮತ್ತು ಮಧ್ಯಾಹ್ನಕ್ ಊಟ ಅನ್ನ ಸಾಂಬಾರ್ ಆ ಥರ ಮಾಡ್ತೀವಿ ಮತ್ತು ನನಗೆ ಯಾವುದಾದ್ರು ಅಡಿಗೆ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ನೋಡ್ತಿದ್ದೆ ಮತ್ತು ಟಿ ವಿಯಲ್ಲಿ ನೋಡಿ ತಯಾರು ಮಾಡ್ತೀನಿ ಚೆನ್ನಾಗ್ ಬರ್ತಿತ್ತು ಎಲ್ಲ